ಹಲೋ ಸರ್ ನಾವು ದಾವಣ್ಗೆರೆಯಲ್ಲಿ ತೆಂಗಿನೆಣ್ಣೆ ವ್ಯಾಪಾರ ಮಾಡಬೇಕು ಅಂತ ಇದ್ದೀವಿ

ಆಂ ನೆ ಮುಂದಿನ ತಿಂಗಳಿಂದ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನೀವು ಹೇಳ್ಬೇಕು

ಹಾಂ ಹೌದಾ ಹ್ಞೂಹು ಅದೇ ಅದು ಯೂಸ್ ಏನು ಯೂಸಸ್ ಆಗುತ್ತೆ ಅಂತ ಹೇಳ್ಬೇಕು ಅದರಿಂದ

ಹಾಂ ಆಂ

ಹೌದಾ ಆಂ ಕೇ ನೀವು ಕೇಳಿದ್ದೀವಿ ನಿಮ್ಮ ಕೇಳಿದ್ದೀವಿ ಆಂ ನಿಮ್ಮ ಅಂಗಡಿ ಬಗ್ಗೆ ಕೇಳಿದ್ದೀವಿ ಹಾಗಾಗಿ ಮಾ ಮಾಡಿದ್ದೀವಿ ಕೇಳೋಣ

ಹ್ಞೂ ಆಂ ಸರಿ ಸರಿ ಸರ್ ಹಾಂ ಸರಿ ಆಂ